ಹಲೋ ಸರ್ ನಮಸ್ಕಾರ ಸರ್ ನಾನು ನಿಮ್ಮ ಪ್ರಾಡಕ್ಟ್ ತಗೊಂಡಿದ್ದು ಸರ್ ಅದು ಶಾಂಪೂ

ಅದೂ ತುಂಬ ಸರಾಗಿದೆ ಸರ್ ನನಗೆ ಆಡರ್ ಮಾಡಿದ ಮೂರನೇ ತಾರೀಖು ನೀವು ನನಗೆ ಕಳಿಸಿ ನಾಲ್ಕ್ನೇ ತಾರೀಖು ಬಹಳ ಅರ್ಜೆಂಟ್ ಕಳ್ಸೀರಿ ಸರ್ ಸರ್ವೀಸು ಒಳ್ಳೇವು ಅವ ಸರ್ ಮತ್ತು ನಾನದು ಯೂಸ್ ಮಾಡಿ ನೋಡ್ದೆ ಯೂಸ್ ಮಾಡಿದ್ರು ಅದು ಕ್ವಾಲಿಟೀನೂ ಸರೇಗದ ಒಳ್ಳೆ ಕ್ವಾಲಿಟಿ ಶಾಂಪೂ ಬಂದದ್ದು ಸರ್ ಹೌದು ಮತ್ತೆ ಈ ಶಾಂಪೂ ನಾನು ಇದಕ್ಕೆ ಬಹಳ ಇಷ್ಟಪಟ್ಟೆ ಇದು ಯೂಸ್ ಮಾಡಲಿಕ್ಕೆ ಮತ್ತಿದು ನಾನು ಇನ್ನೊಬ್ಬರಿಗೂ ಹೇಳ್ತೆ ಇದ್ರ್ ಭಾರಿ ಅದ ಒಳ್ಳೇದು ತಗೋರಿ ಇದು ಸರಿಯಾಗದ ಅಂದು ಭೀ ಮತ್ತ ನಿಮ್ಮ ಸರ್ವೀಸ್ ನನಗೆ ಭಾಳ ಇಷ್ಟ ಆಯಿತು ಏಕೆಂದರೆ ನಾನು ಆರ್ಡರ್ ಮಾಡಿದ್ಕಾ ನೀವು ಡೆಲಿವರಿ ಕೊಡೋದ್ಕ ಮತ್ತು ನಾ ಅದು ಯೂಸ್ ಮಾಡಿ ನೋಡೋದ್ಕೆ ಎಲ್ಲ ರೀತಿಯಿಂದ ನನ್ಗೆ ಸಂತೋಷ ಆಯ್ತದು ಒಳ್ಳೆ ಶಾಂಪೂ ಬಂದದ ನಾನು ಮೆಚ್ಚಿದೆ ನಿಮ್ಮ ಸರ್ವೀಸಿಗೆ ಮತ್ತು ಶಾಂಪೂಗೆ ಕ್ವಾಲಿಟಿಗೆ ಒಳ್ಳೆ ಶಾಂಪೂ ಅದ ಸರ್ ಹೌದೌದು ಇದನ್ನು ಯೂಸ್ ಮಾಡೀನಿ ಇದೇ ರೆಗುಲರಾಗಿ ನೀವು ಇದೇ ರೀತಿ ನನಗೆ ಸರ್ವೀಸ್ ಕೊಡ್ತೀರೆಂದು ನಾನು ನಿಮಗೆ ನಂಬಿರ್ತೀನಿ ಸರ್ ಹೌದು ಹೌದು ಹೌದು ಹೌದು ಓಕೆ ಓಕೆ ಓಕೆ